ಬೈಕಿಂಗ್ ಪ್ರಾರಂಭಿಸಲು ಪ್ರೇರಣೆ ಏನೆಂದರೆ ಮೊದಲಿಂದಲೂ ಒಂದು ಸವಾರಿ ಮಾಡುವುದೆಂದ್ರೆ ಒಂದು ಒಂಥರ ಉತ್ಸಾಹ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಹೋಗೋದು ಅಲ್ಲಿ ಒಂದು ಸ್ವಲ್ಪ ಪಿಕ್ನಿಕ್ ಥರ ಎಂಜಾಯ್ ಮಾಡಿ ಬರೋದು ಅದು ಒಂದು ಮೊದಲಿಂದಲೂ ಒಂದು ಸಣ್ಣಕಿಂದ ಬೆಳೆದಿದ್ದು ಅಂದರೆ ಸಣ್ಣಕ್ಕಿಲಿ ಪ್ರವಾಸ ಮಾಡುವುದೆಂದ್ರೆ ಒಂದು ಸೈಕಲ್ ಮೇಲೆ ಪ್ರವಾಸ ಮಾಡುತ್ತಿದ್ವಿ ಸೈಕಲ್ ಮೇಲೆ ಹೋಗಿ ಒಂದು ಒಂದು ಐದರಿಂದ ಹತ್ತು ಕಿಲೋಮೀಟರ್ ದೂರದ ತನಕ ಹೋಗಿ ಅಲ್ಲಿ ಏನಾದ್ರೂ ಸ್ ನದಿಗೆ ಏನಾದರೂ ಸಿಕ್ಕರೆ ಅಲ್ಲಿ ಹೋಗಿ ಈಜೊ ಬರೋದು ಆಮೇಲೆ ಒಂದು ಹತ್ತಿರ ಹೋದ ಒಂದು ಯಾವ್ದಾರ ಒಂದು ಪ್ರವಾಸಿ ಸ್ಥಾನಗಳು ಯಾವ್ದಾದ್ರಿದ್ರೆ ಅದನ್ನ ನೋಡ್ಕೊಂಡು ಬರೋದು ಅದು ಆ ಥರ ಒಂದು ಒಂದು ಒಂಥರ ಅಂದರೆ ಸವಾರಿ ಮಾಡೋದು ಒಂಥರ ಉತ್ಸಾಹ ಅದೇ ರೀತಿಯಲ್ಲಿ ಸ್ವಲ್ಪ ಬೆಳೆದು ದೊಡ್ಡವರಾದ್ಮೇಲೆ ಸೈಕಲ್ ಹೊಡೆಯುವುದ್ರಿಂದ ಒಂದು ಸ್ವಲ್ಪ ಈ ಬೇರೆಯವ್ರ ಸ್ಕೂಟ್ರ್ ಬೈಕ್ಗಳನ್ನ ಓಡ್ಸೋದು ನೋಡಿ ಅದೊಂದು ಮಾಡಬೇಕು ಅನ್ನಿಸೋದು ಸಹಜ ಹಾಗೆ ಒಂದು ಸಣ್ಣ ಒಂದು ಮನೆಯಲ್ಲಿ ಒಂದು ಕಾಲೇಜಿನ ಮುಗಿದ ನಂತರ ಒಂದು ಮನೇಲಿ ಒಂದು ಮೊಪ್ಪೆಟ್ ಕೊಡ್ಸಿದ್ರು ನನಗೆ ಒಂದು ಅದು ಥೂ ಓಡಿದ್ದು ಸ್ ಕಾಲೇಜನ್ನು ಮುಗಿಸಿದ್ದು ಅದರಲ್ಲೇ ಆಮೇಲೇ ಮುಂದೆ ಒಂದು ಕಾಲೇಜ್ ಮುಗಿದು ಕೆಲಸಕ್ಕೆ ಸೇರಬೇಕಾದ್ರೆ ತನಕನೂ ಅದೇ ಮೊಪೆಡಲ್ಲೇ ಆಯ್ತು ಆವಾಗ ನಮಗೆ ಏನಾಯಿತು ಅಂದರೆ ಈ ಟು ವೀಲರ್ ಸ್ವಲ್ಪ ಕೈಯ್ಯಲ್ಲಿ ಕೊ ಓಡಿಸೋದು ಒಂದು ಗೊತ್ತಿತ್ತು ಆಮೇಲೆ ನಾನು ನನ್ನ ಓದೋಭ್ಯಾಸ ಎಲ್ಲ ಮುಗಿತದೆ ನಂತರ ಒಂದು ಬೈಕ್ ಮೊದಲನೇ ನಂದು ಒಂದು ಆಸ್ತಿ ಥರ ಏನಾದರೂ ಒಂದು ನನ್ನದು ದುಡ್ಡಿನಲ್ಲಿ ತಗೊಂಡಿದ್ದೆ ಅಂದರೆ ಒಂದು ಬೈಕ್ ಆಮೇಲೆ ನಾನು ಏನು ಮಾಡಿದೆ ಅದೊಂದು ಬೈಕಿನದು ಒಂದು ನಾರ್ಮಲ್ ಬೈಕ್ಗಳಿಗಿಂತ ಒಂದು ಸ್ವಲ್ಪ ವಿಭಿನ್ನ ಒಂದು ಬೈಕ್ ಅದೊಂದು ಕ್ರೂಸರ್ ಬೈಕ್ ಥರ ನಾನು ಒಂದು ಮೊದಲ್ನೇದು ಬೈಕ್ ತಗೊಂಡಿದ್ದು ಅದು ಅದರಿಂದ ನನಗೆ ಫ್ರೆಂಡ್ಸ್ಗಳೆಲ್ಲ ಅದರೆ ಬಗ್ಗೆ ಭಾಳ ಇದು ಮಾಡಿ ಒಂಥರ ಅವರಿಗೆ ನೀನು ಏನೇ ಮಾಡಿದರೂ ಬೇರೆ ರೀತಿಯಲ್ಲಿ ಏನೋ ಮಾಡ್ತೀರಾ ಅಂತ ಹೇಳೋದು ಅದೇ ಎಲ್ಲರೂ ಆಮೇಲೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಸೇರಿ ಒಂದು ಬೈಕನ್ನು ಎಲ್ಲರೂ ಅವರ ಅವರ ಬೈಕನ್ನ ತಗೊಂಡು ಆಮೇಲೆ ಟೂರಿಗೆ ಹೋಗೋದು ಅದೇ ಥರ ಒಂದು ಬೈಕಿನ ಮೇಲೇ ಸವಾರಿ ಮಾಡೋದು ಕಾಲಕ್ರಮೇಣವಾಗಿ ಇದೇ ರೀತಿ ಒಂಥರ ಸಹ ಬೆಳೀತಾ ಹೋಯಿತು ಆಮೇಲೇ ಇನ್ನೂ ಒಂದು ಸ್ವಲ್ಪ ಕೆಲಸಗಳನ್ನು ಸೀಮಿತ ಆದ ಮೇಲೆ ಬೈಕಿನ ಆದ್ಮೇಲೆ ಒಂದು ಕಾರ್ ತಗೊಳ್ಳೋದು ಎಲ್ಲ ಮುಂದಿನ ಇದು ಬಟ್ ಬೈಕಲ್ಲಿರೋ ಒಂದು ಮಜಾ ಈ ಬೇರೆ ಯಾವುದೇ ವಾಹನಗಳಲ್ಲಿ ಅಷ್ಟು ಸಿಗೋದು ಸ್ವಲ್ಪ ಕಡಿಮೆ ಅನ್ನಿಸುತ್ತೆ ಅದಕ್ಕೆ ಇರಬೇಕು ಬಟ್ ಆದರೆ ಬೈಕ್ ಸವಾರಿ ಮಾಡಬೇಕಾದ್ರೆ ನಿಮ್ಮ ಆದಷ್ಟು ನಿಮ್ಮ ಜಾಗ್ರತೆಯನ್ನು ನೋಡಿ ನೀವು ಬೈಕ್ಗಳನ್ನು ಚಲಾಯಿಸೋದು ಒಳ್ಳೆಯದು